ಹಾಂ ಹೇಳಿ ಸರ್ ನಾನೊಂದೂ ಗಾಡಿ ತಕೊಂಡಿದೆ ಸರ್ ಕಾರ್ ನಮಗೆ ಅಂದೇ ಸ್ವಲ್ಪಾ ಲೋನ್ ಮಾಡಲಿಕಿತ್ತು ಸರ್ ಅದ ನಾ ಎಸ್ ಪಿ ಎಸ್ ಬಿ ಐ ಬ್ಯಾಂಕಿಂದ

ನಾವೂ ನಾಳೆ ಬರ್ತೇನೆ ಸರ್ ಹೌದು ಅದಕ್ಕೇ ಇಲ್ಲ ಇಲ್ಲ ಪೀಸ್ ಎಂತ ತಗೊಳಿಲ್ಲ ಇಲ್ಲ ಬೇರೆ ಬ್ಯಾಂಕಲ್ಲಿ ಯಾವ್ದು ಇಲ್ಲ ಲೋನ್ ಇಲ್ಲ ಯಾವುದ್ರಲ್ಲು ಅದಕ್ಕೇ ನಮಗೆ ಲೋನಗೇ ಎಂಥೆಲ್ಲ ಡಾಕ್ಯುಮೆಂಟ್ ಬೇಕು ಕೇಳಿಕ್ಕೆ

ಹ್ಞೂ ಸರಿ ಇದು ಅದಕ್ಕೆ ಕೊಟೆಶನ ತಗೊಂಬರ್ಬೇಕು ಅದು ಕೊಟೆಶನ್ ಬೇಕಾಗ್ತದ ಕೊಟೆಶನ್ ಬೇಕಲ್ಲ ಅದು ಅದು ನಿಮಗೆ ಇದು ಹೇಗೆ ಸರ್ ಬಡ್ಡಿ ಇಂಟ್ರೆಸ್ಟ್ ಎಲ್ಲ ಹೇಗೆ ಅದು

ಹಾಂ ಹಾಂ ಹಾಂ ಈಗ ನಿಮಗೆ ಎಷ್ಟರ ತನಕ ಇದು ಕೊಡ್ತಿರಿ ಸರ್ ಅದ್ರ ಲೋನ್ ನಿಮಗೆ ನಮಗೆ ಹೊಸ್ತ್ ಗಾಡಿದೂ ಅಷ್ಟೊಂದು ಹದಿನೈದು ಇಪ್ಪತ್ತು ಲಕ್ಷದ ಹದಿನೈದರ ಹದಿನೈದು ಲಕ್ಷ ಅಂದರೆ ನೀವು ಹೇಗೆ ಮಿನಿಮಮ್ ಎಷ್ಟು ಕೊಡ್ತಿರ ಇದರಲ್ಲಿ ನಾವು ಎಷ್ಟು ಕ್ಯಾಶ್ ಹಾಕಿ ಕ್ಯಾಶ್ ಹಾಕ್ಬೇಕು ಒಳಗೆ ಹೌದು

ನಾವು ನಾಳೆ ಬರ್ತೇವೆ ಸರ್ ನಾಳೆ ಹತ್ತುವರೆಗೆ ಬರುವ ನಾಳೆ

ಹ್ಞೂ ಸರಿ ಅದು ಎಷ್ಟೂ ವರ್ಷ ಇದು ಸರ್ ಅದು ಒಟ್ಟಿಗೆ ಟೋಟಲು ಕಟ್ಟಲಿಕ್ಕೆ ನಮ್ದೂ

ಟು ತೌಸೆಂಡ್ ಸರಿ ಸರಿ ಟು ತೌಸೆಂಡ್ ಬರುತ್ತಾ ಓಕೆ ಸರ್ ಓಕೆ ಸರ್